ಹಾಂ ಹೇಳಿ ಹಾಂ ತಗೊಳ್ಳಿ ಎಷ್ಟು ಬೇಕಿತ್ತು ಅಮೌಂಟು ಅಮೌಂಟ್ ಎಷ್ಟು ಬೇಕಿತ್ತು ನಿಮಗೆ ಆಂ ಗೋಲ್ಡ್ ಎಷ್ಟಿದೆ ಅದರ ಮೇಲೆ ನೋಡಿ ರೇಟ್ ನೋಡಿ ಕೊಡ್ತೀವಿ ಎಷ್ಟು ಗ್ರಾಮ್ ಎಷ್ಟು ಗ್ರಾಮ್ ಇದೆ ಕೇಳಿಸ್ತಿಲ್ಲ ಹತ್ತು ಗ್ರಾಮಾ ಒಂದು ಹತ್ತು ಸಾವಿರ ಕೊಡ್ತೀವಿ ಆಂ ಕೊಡ್ತೀವಿ ಅದೇ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೊಟ್ಟರೆ ಸಾಕಾಗುತ್ತೆ ಮತ್ತು ನಿಮ್ಮದೇನಾದ್ರೂ ಸ್ಯಾಲ್ರಿ ಸ್ಲಿಪ್ ಇದ್ದರೆ ಸ್ಯಾಲ್ರಿ ಸ್ಲಿಪ್ ಕೊಡಿ ಅಂದರೆ ಆವಾಗಲೇ ಕೊಡ್ತೀವಿ ಅಮೌಂಟ್ ನಿಮಗೆ

ಇಲ್ಲ ನಿಮ್ಮ ಕೈಗೇ ಕೊಡ್ತೀವಿ ಹಾಂ ತಗೊಬೋದು ಬಡ್ಡಿ ಕಟ್ತಾ ಇರಬೇಕು ಮಂತ್ಲಿ ಮಂತ್ಲಿ ಮಂತ್ಲಿ ಮಂತ್ಲಿ ತ್ರೀ ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಅದರ ಮೇಲೆ ಆಮೇಲೆ ಬಡ್ಡಿ ಕಟ್ತಾ ಇದ್ದರೆ ಅದು ಅಲ್ಲೇ ಇರುತ್ತೆ ಬಡ್ಡಿ ತ್ರೀ ಪರ್ಸೆಂಟು ನೀವು ಅಮೌಂಟ್ ಎಷ್ಟು ತಗೊಂಡಿರ್ತೀರ ನೋಡಿ ಅದರ ಮೇಲೆ ತ್ರೀ ಪರ್ಸೆಂಟು

ತಿಂಗ್ಳು ತಿಂಗ್ಳುನೂ ಕಟ್ಟಬೇಕು ಮಂತ್ಲಿ ಒನ್ಸ್ ಕಟ್ಟಬೇಕು

ಅದೇ ಬಡ್ಡಿ ಕಟ್ತಿದ್ದರೆ ತಿಂಗ್ಳು ತಿಂಗ್ಳು ಏನೂ ಜಾಸ್ತಿಯಾಗೋಲ್ಲ ಅಮೌಂಟ್ ಎಷ್ಟು ಇಟ್ಕೊಂಡಿರ್ತೀವೋ ನಾವು ಇಸ್ಕೊಂಡಿರ್ತೀವೋ ನೀವು ಅದರ ಮೇಲೆ ಅದೇ ಅಷ್ಟೇ ಕೊಡ್ತೀರಿ ಬಡ್ಡಿ ಕಟ್ತಿರ್ತೀರಲ್ವಾ ತಿಂಗ್ಳು ತಿಂಗ್ಳು ಆದ್ದರಿಂದ ಇಲ್ಲ ಇಲ್ಲ ಚೇಂಜ್ ಆಗೋಲ್ಲ ಅದೇ ಗೋಲ್ಢೇ ರಿಟನ್ ಕೊಡ್ತೀವಿ ನಾವು ನಿಮಗೆ ಇಲ್ಲ ಇಲ್ಲ ಅದನ್ನೆಲ್ಲ ನಾವು ಲಾಕಲರ ಲಾಕರಲ್ಲಿ ಇಟ್ಟಿರ್ತೀವಿ ನಾವು ನಿಮಗೇನೂ ಕಳೆಯಲ್ಲ ನಿಮ್ಮ ಗೋಲ್ಡ್ ನಿಮಗೆ ರಿ ರಿಟನ್ ಕೊಡ್ತೀವಿ ನಿಮ್ಮ ಅಮೌಂಟು ನೀವು ನಮಗೆ ರಿಪೇಮೆಂಟ್ ಮಾಡಿದ ಮೇಲೆ ಹ್ಞೂ